ಕನ್ನಡ ಭಾಷೆಯ ಗಾದೆಗಳಲ್ಲಿ ಭಾಳ ಇಷ್ಟ ನನಗೆ ಅದರಲ್ಲಿ ಮೊದಲ್ನೆದಾಗಿ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರೋಲ್ಲ ಅಂದರೆ ಅಡಿಕೆಗೆ ಹೋದ ಹೋದ ಕೊಟ್ಟ ಹೋದ ಮಾನ ಅಂತಂದರೆ ಇವಾಗ ನಾವು ಏನೋ ಒಂದು ಕಳ್ಳತನ ಮಾಡ್ಕಂಡಿರ್ತೀವ್ ಕಳ್ಳತನ ಮಾಡಿ ಸಿಕ್ಕಾಕ್ಕಂದಿರ್ತೀವಿ ಸಿಕ್ಕಾಕ್ಕಂಡು ಕಳ್ಳಗೆ ಪಂತ ಪಟ್ಟ ಕರ್ಸ್ಕೊಂಡು ಒಂದ್ಸಾರಿ ಕಳ್ಳ ಅಂತ ಪಟ್ಟ ಬಂದ ಮೇಲೆ ಆಮೇಲೆ ಇಲ್ಲಿ ಏನಂದರೂ ನೀನು ಮ ಮೊದ್ಲಿನ ಥರ ಇರೋಕ್ಕಾಗದಿಲ್ಲ ಬರೋಕ್ಕು ಆಗೋದಿಲ್ಲ ಅದಿಕ್ಕಾಗೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರೋಲ್ಲ ಹಾಗಾಗಿ ಇನ್ನೊಂದು ಸಂಕಟ ಬಂದಾಗ ವೆಂಕಟ ರಮಣ ಅಂತಂದರೆ ಅಂದರೆ ನಾವು ಕಷ್ಟದಲ್ಲಿದ್ದಾಗ ಮಾತ್ರ ಹೋಗಿ ವೆಂಕಟರಮಣ ಅಂತ ಹೇಳಿ ದೇವ ದೇವರ ಹತ್ರ ಹೋಗಿ ಅಯ್ಯೋ ಅಪ್ಪ ಅಂತ ಉರುಳು ಸೇವೆ ಮಾಡದು ಮಾಡದು ಮಾಡ್ತೀವಿ ಅದೇ ನಾವು ಚೆನ್ನಾಗಿದ್ದಾಗ ಯಾವತ್ತೂ ಹೋಗಿ ದೇವ್ರಿಗೆ ಇದು ಮಾಡೋಲ್ಲ ಮತ್ತು ಕೈ ಕೆಸರಾದರೆ ಬಾಯಿ ಮೊಸರು ಅದೊಂದು ಏನಪ್ಪ ಅಂದರೆ ನಾವು ಕಷ್ಟಪಟ್ಟು ಇನ್ನೊಬ್ಬ ಒಬ್ರಿಗೆ ಒಂದು ರೂಪಾಯಿ ಹತ್ತು ರೂಪಾಯಿ ಕೇಳದಂಗೆ ಫಸ್ಟು ಕ್ ಗಾರೆ ಕೆಲಸನೋ ಏನೋ ಒಟ್ಟು ನಮ್ಮ ಇದು ತಕ್ಕಂಗೆ ಹತ್ತು ಇದು ದಿವ್ಸಕ್ಕೆ ಹತ್ತು ರೂಪಾಯಿ ಅವ್ನು ದುಡೀಲಿ ಅದು ಕ್ ನಾವು ಕರೆಕ್ಟಾಗೆ ಮಾಡ್ಕೊಂಡು ಇದ್ದು ಇದ್ನ ಮಾಡಿದ್ರೆ ಕ ಇದು ಕಷ್ಟ ಪಟ್ಟರೆ ಕುತ್ಕಂಡ್ ತಿನ್ಬೋದು ಅದೇ ಕೈ ಕೆಸರಾದರೆ ಬಾಯಿ ಮೊಸರು ಹೊಟ್ಟೆಗೆ ಹಿಟ್ಟಿಲ್ದಿದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂದರೆ ಏನಪ್ಪ ಅಂದರೆ ಇವಾಗ ಮನೆಗೆ ತಿನ್ನಕ್ಕೆ ಅನ್ನ ಇಲ್ಲಾಂದರೂ ಸಮೇತ ಶೋಕಿಗೆ ಹೂವ ಅದೂ ಇದೂ ಬಟ್ಟೆಗಳು ಅಂತ ಹಂಗೆ ಅಂದರೆ ಹೊಟ್ಟೆಗೆ ಹಿಟ್ಟಿಲ್ಲ ಇದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂವು